ಒಂದು ಲಕ್ಷದ ಎಂಬತ್ತು ಹತ್ತೊಂಬತ್ತು ಸಾವಿರದ ನಾಲ್ಕ್ನೂರ ಐವತ್ತೊಂದು ಒಂದು ಲಕ್ಷ ಎಪ್ಪತ್ತ್ನಾಕು ಸಾವಿರದ ಮುನ್ನೂರ ನಲ್ವತ್ತೆರಡು ತೊಂಬತ್ತ್ನಾಕು ಸಾವಿರದ ಏಳ್ನೂರ ಐವತ್ತ್ನಾಲ್ಕು ಆರು ಸಾವಿರದ ನಾಲ್ಕ್ನೂರ ಮೂವತ್ತೊಂದು